ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಬರೋದಾದರೆ ಪ್ರೆಷರ್ ಕುಕ್ಕರ್ ಅಥವಾ ಸ್ಲೋ ಕುಕ್ಕರ್ಸ್ಗಳು ಇರಲೇಬೇಕು ಅದಿಲ್ಲದಿದ್ರೆ ಅಂದರೆ ಅನ್ನ ಮಾಡಲು ತುಂಬ ಕಷ್ಟ ಆಗ್ತದೆ ಮುಖ್ಯವಾಗಿ ನಾವು ಸ್ಲೋ ಕುಕ್ಕರ್ಸನ್ನ ಅಥವಾ ಪ್ರೆಷರ್ ಕುಕ್ಕರ್ಸನ್ನ ಜಾಸ್ತಿ ಯೂಸ್ ಮಾಡುವುದು ಒಂದು ಅನ್ನ ಮಾಡಲು ಅಥವಾ ಸಾಂಬರ್ ಅಥವಾ ಸಾರನ್ನು ಮಾಡಲು ನಾವು ಅದನ್ನು ಬಳಸ್ತೇವೆ ಈಗ ಕೆಲ್ವೊಂದು ಕಡೆ ಹೋಗುವುದಾದ್ರೆ ಅವರು ಕೆಲ್ವೊಂದು ಕಡೆ ಪ್ರೆಷರ್ ಕುಕ್ಕರ್ಗಳನ್ನು ಇಟ್ಕೋತಾರೆ ಕೆಲ್ವು ಕೆಲವೊಂದು ಕಡೆ ಸ್ಲೋ ಕುಕ್ಕರ್ಸ್ಗಳನ್ನ ಬಳಸ್ತಾರೆ ಅಂದರೆ ಅವರಿಗೆ ಯಾವ ರೀತಿ ಅಡುಗೆ ಯಾವುದ್ರಲ್ಲಿ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಅಡುಗೆ ಬರ್ತದೋ ಆ ರೀತಿಯ ಕುಕ್ಕರ್ಗಳನ್ನು ಬಳಸಿ ಅವ್ರೇನು ಮಾಡ್ತಾರೆ ಆಹಾರವನ್ನು ತಯಾರು ಮಾಡ್ತಾರೆ ನಾವು ಒಂದು ನಮ್ಮ ಶೈಲಿಗೂ ಮತ್ತು ಹಳ್ಳಿಯ ಶೈಲಿಗೂ ಇದನ್ನು ಹೋಲಿಕೆ ಮಾಡಿ ನೋಡುವುದಾದ್ರೆ ಪ್ರೆಷರ್ ಕುಕ್ಕರನ್ನು ಜಾಸ್ತಿ ಹೆಚ್ಚಾಗಿ ಬಳಸುದು ಎಲ್ಲಿ ಅಂದರೆ ನಗರ ಇಂಥ ಪ್ರದೇಶದಲ್ಲಿ ಜಾಸ್ತಿ ಬಳಸ್ತಾರೆ ಆದರೆ ಹಳ್ಳಿ ಕಡೆಯಲ್ಲಿ ಇದು ಇಂಥದ್ದು ಉಪಯೋಗ ಅವ್ರಿಗೆ ಜಾಸ್ತಿ ಕಂಡು ಬರ್ತಿಲ್ಲ ಈಗ ಪ್ರೆಷರ್ ಕುಕ್ಕರ್ಗಳನ್ನ ಬಳಸುವುದ್ರಿಂದ ಒಂದು ಉಪಯೋಗ ಹೇಳೋಕೆ ಬರುವುದಾದ್ರೆ ಈಗ ನಾವೇ ಕೈಯಲ್ಲಿ ಆಹಾರ ಮಾಡ್ತೇವೆ ಅಥವಾ ಪಾತ್ರೆಯಲ್ಲಿ ಅಡಿಗೆ ಮಾಡ್ತೇವೆ ಅಂದರೆ ಅದು ಹೆಚ್ಚು ಸಮಯನ ತಗೊಳ್ತದೆ ಅದೇ ಪ್ರೆಷರ್ ಕುಕ್ಕರಲ್ಲಾದರೆ ಹಾಗೇ ನಾವು ಅನ್ನನ ಎಲ್ಲ ಮೊದಲೇ ರೆಡಿ ಮಾಡಿ ಹಾಗೇ ಅದಕ್ಕಿಟ್ಟರೆ ತಕ್ಷಣ ಅಂದರೆ ಮೂರು ವಿಷಲ್ ಆದ ನಂತರ ನಮಗೆ ಗೊತ್ತಾಗ್ತದೆ ಆಹಾರ ಬೆಂದಿದೆ ಅಂತ್ಹೇಳಿ ತಕ್ಷಣ ನಾವದನ್ನು ಆಫ್ ಮಾಡಿ ನಾವದನ್ನು ಬಳಸ್ಬೋದು ಅಂದರೆ ನಾವು ಹೆಚ್ಚು ಸಮಯವನ್ನು ಈಗ ಅದರಿಂದ ಉಳಿಸ್ಬೋದು ಇವಾಗ ನಾವು ಈಗಿನ ಒಂದು ಸಮಯದಲ್ಲಿ ನೋಡುವುದಾದ್ರೆ ಹೆಚ್ಚು ಸಮಯ ನಮಗೆ ಅಡಿಗೆ ಮಾಡೋಕಾಗಲಿ ಅಥವಾ ಬೇರೆ ಕೆಲಸಗಳಿಗಾಗ್ಲಿ ಕೊಡುವುದಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ತುಂಬ ಸಮಯವನ್ನು ಬಳಸ್ತಿರ್ತಾರೆ ಅಂದರೆ ಅವರಿಗೆ ಮುಖ್ಯವಾಗಿ ಆಹಾರಕ್ಕೆ ಅಂತ ಆಹಾರ ಮಾಡಲಿಕ್ಕೆ ಅಂತ ಸಮಯನ ಕೊಡೋಕಾಗೋದಿಲ್ಲ ಅದಕ್ಕೋಸ್ಕರ ಕೆಲವೊಂದು ಆರ್ಡರ್ಸ್ಗಳನ್ನ ಮಾಡ್ತಾರೆ ಅಥವಾ ಕೆಲ್ವೊಂದು ಕಡೆ ಏನುಮಾಡ್ತಾರೆ ಅಂದರೆ ಫುಡ್ ಡೆಲಿವರಿಗಳನ್ನು ಮಾಡಿಸ್ಕೋತಾರೆ ಅಂದರೆ ಅವರು ತಕ್ಷಣ ಆಯಾ ಆಹಾರ ತಯಾರಿ ಮಾಡೋಕಾಗೋದಿಲ್ಲ ಅಂತ ಹೇಳಿ ಅದೇ ಪ್ರೆಷರ್ ಕುಕ್ಕರ್ ಅಥವಾ ಸ್ಲೋ ಕುಕ್ಕರ್ಸ್ಗಳನ್ನ ಬಳಸುವುದ್ರಿಂದ ಅವರಿಗೆ ಒಂದು ಉಪಯೋಗ ಏನೆಂದ್ರೆ ಸಮಯಕ್ಕೆ ತಕ್ಕ ಸರಿಯಾಗಿ ಅವರು ಆಹಾರವನ್ನು ಮಾಡಿ ತಿನ್ಬೋದು ಅದೇ ಅವರು ಬೇರೆ ಕಡೆಯಿಂದ ಆರ್ಡ್ರ್ ಮಾಡಬೇಕಂತಿಲ್ಲ ಅಂದರೆ ಇದೊಂದು ಇನ್ವೆನ್ಶನ್ ಆಗಿರೋದರಿಂದ ಇದು ಜನ್ರಿಗೆ ತುಂಬ ಉಪಯೋಗ ಆಗ್ತಾಯಿದೆ ಪ್ರೆಷರ್ ಕುಕ್ಕರ್ ಮತ್ತು ಸ್ಲೋ ಕುಕ್ಕರ್ಸ್ಗಳು ಅಂದರೆ ಅದು ಯಾವ ರೀತಿ ಬಳಸಬೇಕು ಅನ್ನೋದು ಮುಖ್ಯವಾಗಿ ಎಲ್ಲ ಅಂದರೆ ಮನೆಯಲ್ಲಿರುವಂತ ಹೆಣ್ಣುಮಕ್ಳು ತಿಳ್ಕೊಂಡಿರಬೇಕು ಪ್ರೆಷರ್ ಕುಕ್ಕರನ್ನು ಅದನ್ನು ಬಳಸಿದ ನಂತರ ಅದನ್ನು ಅಂದರೆ ಅದನ್ನು ನೀಟಾಗಿ ನೋಡಿಕೊಳ್ಳೋದಾಗಿರ್ಬೋದು ಅದನ್ನು ತೊಳೆದಿಡೋದಾಗಿರ್ಬೋದು ಅದನ್ನು ಮೇಯ್ನ್ಟೆನೆನ್ಸ್ ಸರಿ ಮಾಡಬೇಕು ಅದಾದ ನಂತರ ಪ್ರೆಷರ್ ಕುಕ್ಕರ್ ಮತ್ತು ಸ್ಲೋ ಕುಕ್ಕರ್ಸ್ಗಳನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾ ಇಲ್ಲವೋ ಅಂಥ ಕಡೆ ನಾವು ಬೇಕಾದರೆ ಜಾಗೃತಿ ಅಂದರೆ ಅವರಿಗೆ ವಿಷಯವನ್ನು ತಿಳಿಸ್ಬೋದು ಇದನ್ನು ನೀವು ಯೂಸ್ ಮಾಡೋದರಿಂದ ನಿಮ್ಮ ಸಮಯವನ್ನು ಕೂಡ ನೀವು ಕಾಪಾಡ್ಬೋದು ಮತ್ತು ಹೆಚ್ಚು ಸಮಯ ಇದು ತೊಗೊಳ್ಳೋದಿಲ್ಲ ಮತ್ತು ನೀವು ತಕ್ಷಣ ಆಹಾರವನ್ನು ತಯಾರಿ ಮಾಡ್ಬೋದು ಅಂತ್ಹೇಳಿ ಮತ್ತು ಪ್ರೆಷರ್ ಕುಕ್ಕರನ್ನು ಬೇರೆ ಯಾವುದೇ ಇದಕ್ಕೆ ನಾವು ಇಡಲಿಕ್ಕಾಗುದಿಲ್ಲ ಅಂದರೆ ಒಲೆಗಳಲ್ಲಿ ನಾವು ಬಳಸಲಿಕ್ಕಾಗುದಿಲ್ಲ ಅದಕ್ಕಂತಲೇ ನಾವು ಗ್ಯಾಸ್ ಸಿಲಿಂಡರನ್ನು ಉಪಯೋಗಿಸ್ಕೊಬೇಕು ಅದಾದ ನಂತರ ಇದರಿಂದ ಮುಖ್ಯ ಉಪಯೋಗ ನಾನು ಬರೋಕೆ ಹೇಳೋದಾದರೆ ಅದೇ ನಾವು ಬೇಗ ಆಹಾರವನ್ನು ತಯಾರಿ ಮಾಡ್ಬೋದು ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಹೆಚ್ಚು ನಾವು ಸಮಯ ವೇಸ್ಟಾಗಿ ಹೋಗೋದನ್ನು ಕೂಡ ನಾವು ತಡೀಬಹುದಂತ ಹೇಳ್ಬೋದಿದರಲ್ಲಿ